ಇಪ್ಪತ್ತ್ನಾಲ್ಕು ಮಾರ್ಚ್ ಎರ್ಡು ಸಾವಿರ್ದ ಮೂರು ಹನ್ನೊಂದು ಅಕ್ಟೋಬರ್ ಸಾವಿರ್ದ ಒಂಬೈನೂರ ಮೂವತ್ತೆರಡು ಹನ್ನೆರಡು ಫೆಬ್ರವರಿ ಸಾವಿರ್ದ ಒಂಬೈನೂರ ಅರವತ್ತ್ನಾಲ್ಕು ಹನ್ನೊಂದು ಡಿಸೆಂಬರ್ ಸಾವಿರ್ದ ಒಂಬೈನೂರ ಒಂಬತ್ತು ಎಂಟು ಹನ್ನೆರಡು ಫೆಬ್ರವರಿ ಸಾವಿರ್ದ ಒಂಬೈನೂರ ನಲ್ವತ್ತ್ನಾಲ್ಕು